ನಾನು ಒಂದು ಎರಡು ತಿಂಗಳ ಹಿಂದೆ ಒಂದು ಮೊಬೈಲನ್ನು ತೆಗೆದುಕೊಂಡಿದ್ದೆ ಆ ಮೊಬೈಲು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬಂತು ಆ ಮೊಬೈಲಿಂದ ನನಗೆ ತುಂಬ ಅನುಕೂಲಗಳಾಯ್ತು ಮಕ್ಕಳಿಗೆ ಒಳ್ಳೆ ನಾಲೆಜ್ ಬಂದು ಮಕ್ಕಳಿಗೆ ಹೇಳ್ಕೊಡೋವಂಥ ಆನ್ಲೈನ್ ಕ್ಲಾಸಸ್ಗಾಗ್ಬೋದು ಮತ್ತು ಟಿವಿಯಲ್ಲಿ ಬರೋ ನ್ಯೂಸ್ ಅಂತಹ ನ್ಯೂಸ್ ಅಂತಾಗ್ಬೋದು ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟೆ ಈ ಮೊಬೈಲಿಂದ ನನಗೆ ತುಂಬ ಅನುಕೂಲ ಆಗಿದೆ ಇದರಿಂದ ಇನ್ನೂ ಮತ್ತೆ ಇನ್ನು ಹೆಚ್ಚಿನ ಮೊಬೈಲ್ ತೆಗೆದುಕೊಳ್ಳುವ ಆಸೆಯೂ ಇದೆ ಮತ್ತು ನನಗೆ ತುಂಬ ಏನೇನು ಅದರಿಂದ ಲಾಭ ಅಂದರೆ ತುಂಬ ನನಗೆ ತುಂಬ ಅನುಕೂಲ ಆಗಿದೆ ಈಗ ಒಂದು ನ್ಯೂಸ್ ನೋಡಬೇಕು ಅಂದರೆ ನಾನು ಮನೆಯಲ್ಲೇ ಟಿವಿಯಲ್ಲಿ ನೋಡಬೇಕಾಗಿತ್ತು ಈಗ ನಾನು ಮೊಬೈಲಲ್ಲೇ ಏನ್ಮಾಡ್ತೀನಿ ನ್ಯೂಸ್ ಚಾನಲ್ ಒತ್ತುತೀನಿ ನ್ಯೂಸ್ ಬರುತ್ತೆ ನನಗೆ ಯಾವ ನ್ಯೂಸ್ ಬೇಕು ಯಾವ ಚಾನಲ್ ಬೇಕು ಇಟ್ಕೊಂದು ನನಗೆ ಬೇಕಾದಂಥ ನ್ಯೂಸ್ ಚಾನಲ್ಲು ನಾನು ನಾನು ನ್ಯೂಸನ್ನು ನೋಡಬೋದು ಈಗ ಅಂತಾರಾಷ್ಟ್ರೀಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನು ನಾನು ತಿಳ್ಕೊಳ್ಬೋದು ಹೀಗೆ ಮಕ್ಳಿಗೂ ಅಷ್ಟೇ ಆನ್ಲೈನ್ ಕ್ಲಾಸಸ್ಗೂ ಅನುಕೂಲ ಆಯ್ತು ಅವ್ರಿಗೂ ಬೇಕಾದಂತಹ ಪ್ರತಿಯೊಂದು ಇಂಪಾಡೆಂಟ್ಸು ಎಲ್ಲ ನಾನು ಮೊಬೈಲಿಂದಲೇ ನನಗೆ ಸಿಕ್ತು ಮೊಬೈಲಿಂದ ನನಗೆ ತುಂಬ ಅನುಕೂಲವಾಗಿದೆ ಮೊಬೈಲಿಂದ ನನಗೆ ಏನು ತೊಂದರೆ ಇಲ್ಲ ಮೊಬೈಲನ್ನು ನಾನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಮಾಡ್ತೀನಿ